ಒಂಬತ್ತು ಲಕ್ಷದ ಎಂಬತ್ತೆರಡು ಸಾವಿರದ ಐನೂರ ಮೂವತ್ತೆರಡು ಏಳು ಲಕ್ಷದ ಎಂಬತ್ತೆಂಟು ಸಾವಿರದ ಮುನ್ನೂರೈವತ್ತಾರು ಏಳು ಲಕ್ಷದ ಎಂಬತ್ತೆರಡು ಸಾವಿರದ ಎಂಟ್ನೂರೈವತ್ತಾರು ಐದು ಲಕ್ಷದ ಮೂವತ್ತೆರಡು ಸಾವಿರದ ಇನ್ನೂರೈವತ್ನಾಲ್ಕು ಎರಡು ಲಕ್ಷದ ಮೂವತ್ತೆಂಟು ಸಾವಿರದ ಏಳು ಐನೂರ ಮೂವತ್ತೆರಡು